ಡಾಕ್ಟರ್ ನಾನು ರಕ್ಷಾ ಅಂತ ಮೊನ್ನೆ ಬಂದಿದ್ನಲ್ಲಾ ನಿಮ್ಮ ಕ್ಲಿನಿಕ್ಕಿಗೆ ಅದೇ ನನಗೆ ಜ್ವರ ಕೆಮ್ಮು ನೆಗಡಿ ಅಂತ ತೋರ್ಸ್ಕೊಂಡು ಹೋಗಿದ್ದೆ ಇನ್ನು ಕಮ್ಮಿ ಆಗ ಕಮ್ಮಿ ಆಗ್ತಿಲ್ಲ ತೊಗೊಂಡಿದ್ವಿ ಆದರೂ ಮೈ ಬಿಸಿ ಇದೆ ಜ್ವರ ಕಮ್ಮಿ ಆಗ್ತಿಲ್ಲ ಆನ್ ಟೈಮಿಗೆ ತೊಗೋತಾ ಇದ್ದೀವಿ ಡಾಕ್ಟರ್ ಇಲ್ಲ ನನಗೆ ಆ್ಯಕ್ಚುಲಿ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ

ಮೈಕೈ ನೋವು ಏನು ಇಲ್ಲ ಸುಸ್ತಾಗಿ ಸುಸ್ತಿದೆ ಅಷ್ಟೇ ಆ ಥರ ಏನು ಇಲ್ಲ ಹೇಳಿ ಡಾಕ್ಟರ್ ಯಾವ ಟೈಮಲ್ಲಿ ಸಿಗ್ತೀರಾ ಹಲೋ ಯಾವ ಟೈಮ್ ಟೈಮಿಂಗ್ಸ್ ಡಾಕ್ಟರ್

ಹಾಂ ಸರಿ ಡಾಕ್ಟರ್

ಹಾಂ ಸರಿ ಡಾಕ್ಟರ್

ಹ್ಞೂ ಸರಿ

ಹಾಂ ಇಲ್ಲ ಇಲ್ಲ ಅದೇನು ಇಲ್ಲ ಬರೀ ಜ್ವರ ಮೈ ಬಿಸಿ ಆಗ್ತಿದೆ ಮತ್ತೆ ಸುಸ್ತಾಗ್ತಿದೆ ಹಾಂ ಕೆಮ್ಮು ನೆಗಡಿ ಎಲ್ಲ ಕಮ್ಮಿ ಆಗಿದೆ ಹಾಂ ಸ್ವಲ್ಪ ತಲೆನೋವು ಇದೆ ಹಾಂ ಜ್ವರ ಇದೆ ಹಾಂ ಬಿಟ್ಟು ಬಿಟ್ಟು ಬರ್ತಾ ಇದೆ ಹಾಂ ಸರಿ ಡಾಕ್ಟರ್ ಹಾಂ ಬರ್ತೀವಿ